ಹಲೋ ಪ್ರಶಾಂತ ಮಾತಾಡ್ತಾ ಇರೋದು ಪ್ರಶಾಂತ್ ಚೆನ್ನಾಗಿದ್ಯಾ ಪ್ರಶಾಂತ್ ಏನು ಮಾಡ್ತಾಯಿದ್ದಿ ಪ್ರಶಾಂತ್ ಈಗ ಹೌದ ನನಗು ಪ್ರಾಣಿಗಳೆಂದ್ರೆ ತುಂಬ ಇಷ್ಟ ಕಣೋ ಯಾವ್ಯಾವ ಪ್ರಾಣಿಗಳು ಸಾಕ್ತಾ ಇದ್ದಿಯಾ ಹಾಂ ಹೌದ ಮತ್ತೆ ಕೋಳಿಗಳು ಪಕ್ಷಿಗಳು ಆ ಥರ ಏನು ಸಾಕ್ತಾ ಇಲ್ಲವಾ ಹೌದಾ ಎಲ್ಲಿ ತಗೊಂಡ್ಯೊ ಪ್ರಶಾಂತ್ ನಾನು ತಗೋಬೇಕಂತ ಇದ್ದೀನಿ ಹೌದಾ ಕರುಗಳು ಮತ್ತು ಕೋಣಗಳು ಎಮ್ಮೆಗಳು ಅವೇನು ಇಲ್ಲವಾ ಹೌದ ಯಾವ ಥರ ನೋಡ್ಕೊಂತಿದ್ದಿಯಾ ಎಲ್ಲ ಅವಕ್ಕೆ ಸಪ ಬೇರೆ ಥರ ಏನಾದ್ರೂ ಮನೆ ಮಾಡಿ ಹೌದ ಹಾಗಾದ್ರೆ ನನಗು ಚಿತ್ರದುರ್ಗದಲ್ಲಿ ಎರಡು ಹಸುಗುಳ್ನ ಕೊಡಿಸು ಸರಿನಾ ಮತ್ತೆ ಇವಾಗ ಹಸುಗುಳ್ ನೋಡಿಕೊಂಡು ಪ್ರಾಣಿಗಳು ನೋಡ್ಕೊಂಡೇ ಮನೆಲಿ ಇದ್ದಿಯಾ ಮತ್ತೆ ಅವಕ್ಕೆ ಆಹಾರ ಅವನ್ನೆಲ್ಲ ಯಾವ ಥರ ಕೊಡ್ತಾ ಇದ್ದೀಯಾ

ಹಾಂ ಮತ್ತೆ ಕೋಳಿಗಳಿಗೆ ಹುಂಜ ಹೌದ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀಯ ಕಣೋ ನನಗು ಅಷ್ಟೇ ಪ್ರಾಣಿಗಳಂದ್ರೆ ತುಂಬ ಇಷ್ಟ ತಗೋಬೇಕು ಅಂತ ಇದ್ದೀನಿ ನಾನು ಬಂದಾಗ ನಿನಗೆ ಫೋನ್ ಮಾಡ್ತೀನಿ ಬಂದು ಕೊಡಿಸು ಆಯಿತಾ ಹೌದು ಮತ್ತು ನಾವು ಮೂಕ ಪ್ರಾಣಿಗಳ್ನ ರಕ್ಷಿಸಿ ಹೊರ್ಗಡೆ ಮೂಕ ಮೂಕ ಪ್ರಾಣಿಗಳ್ನೆಲ್ಲ ಹೊರ್ಗಡೆ ಒಂಥರ ಹಿಂಸಸ್ತಾರೆ ಅದನ್ನೆಲ್ಲ ಸಾಯ ಕೊಲೆ ಮಾಡ್ತಾರೆ ಅವನ್ನ ನಾವು ಸಾಕೋದ್ರಿಂದ ಅವನ್ನು ನಾವು ಉಳಸ್ದಾಗು ಆಗುತ್ತೆ ಒಂದು ನಮ್ಮ ಖುಷಿ ಕೂಡ ಹಾಗುನು ಆಗುತ್ತೆ ಮತ್ತೆ ಆ ದುಡ್ಡು ಕೂಡ ನಾವು ದುಡ್ಕೋಬೌದು ಒಳ್ಳೆಯ ವ್ಯವಹಾರ ಕೂಡ ಆಗುತ್ತೆ ಅದರಿಂದ ಅಲ್ವಾ ಹಾಂ ಹೌದು ಧನ್ಯವಾದ